ನಮ್ಮ ಜೀವಂತ ಅವಧಿಯಲ್ಲಿ ತಂತ್ರಜ್ಞಾನ ಆಗಿರ್ಬೋದು ಬಹುಮುಖ್ಯ ಬದಲಾವಣೆಗಳೇನಪ್ಪಾ ಅಂದರೆ ನಾವು ತಂತ್ರಜ್ಞಾನವನ್ನು ಸೂಕ್ತವಾಗಿ ನಾವು ಬಳ್ಸ್ಕೊತಾ ಇದ್ದೀವಿ ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೀವಲ್ವಾ ಅದರಿಂದಾಗಿ ನಾವೇನು ಮಾಡ್ತಾಯಿದ್ವಿ ಈಗ ತಂತ್ರಜ್ಞಾನ ಅಂದ ತಕ್ಷಣ ಏನು ನಮಗೆ ಬರುತ್ತೆ ಮೊದಲನೇದಾಗಿ ನಾವು ಮೊಬೈಲ್ ಪೋನ್ ನಾವು ಈ ಒಂದು ಮೊಬೈಲ್ ಫೋನನ್ನು ಬಳಸೋ ರೀತಿ ಇರ್ಬೋದು ಮತ್ತು ತಂತ್ರಜ್ಞಾನವನ್ನು ತಗೊಳೋದಾದ ಗಣಕಯಂತ್ರ ತಗೊಬೋದು ಇವುಗಳನ್ನ ನಾವು ನಮ್ಮ ಜೀವಿತದ ಖಾಸಗಿ ಬದುಕಿಗೆ ಮತ್ತು ಉದ್ಯೋಗದಲ್ಲಿ ಬೇಕಾದಂಥ ಬದಲಾವಣೆಗಳನ್ನು ಮಾಡೋದಕ್ಕೆ ಏನಾಗುತ್ತೆ ಇದು ನಮಗೆ ಸೂಕ್ತವಾದಂತಹ ಒಂದು ಸಹಾಯವನ್ನು ಮಾಡ್ತಾವೆ ಅನ್ನೋದನ್ನು ನೋಡ್ಬೋದು ಮೊಬೈಲ್ ಫೋನಿಂದ ಏನೆಲ್ಲ ಬದಲಾ ಏನೆಲ್ಲ ಆಗ್ತವೆ ನಮಗೆ ಅಂದರೆ ನಾವು ನಮಗೆ ಬೇಕಾದಂಥ ಇನ್ಫಾರ್ಮೇಶನ್ನ ಗ್ಯಾದರ್ ಮಾಡ್ಬೋದು ಮತ್ತು ಈ ಒಂದು ಏನು ಮೊಬೈಲ್ ಫೋನಿಂದ ನಾವು ಬೇರೆಯವರಿಗೆ ಸಂವಹನ ಕ್ರಿಯೆಯನ್ನು ಮಾಡಲಿಕ್ಕೆ ನಮ್ಮಲ್ಲಿರೋಂಥ ಮಾಹಿತಿಯನ್ನು ಬೇರೆ ಕಡೆಗೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಮತ್ತು ಅವರ ಕಡೆಯಿಂದ ಮಾಹಿತಿಯನ್ನು ಪಡ್ಕೊಳೊದಕ್ಕೆ ಏನಾಗುತ್ತೆ ಸೂಕ್ತ ರೀತಿಯಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಸೂಕ್ತವಾಗಿರೋದನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಮತ್ತು ಗಣಕಯಂತ್ರವನ್ನು ನಾವು ತಂತ್ರಜ್ಞಾನವಾಗಿ ಬಳ್ಸ್ಕೊಂಡ್ರೆ ಏನಾಗುತ್ತೆ ನಾವು ಬೇರೆ ಇರೋವಂಥ ಎಲ್ಲ ಕೆಲಸಗಳನ್ನ ಸೂಕ್ತ ರೀತಿಯಲ್ಲಿ ನಾವು ಏನು ಮಾಡ್ಬೋದು ಶೇಖರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಆ ಮೂಲಕ ನಾವು ಮಾಡುವಂತಹ ಕೆಲಸದಲ್ಲಿ ಸಹಾಯಕಾರಿಯಾಗಿ ಏನಾಗುತ್ತೆ ಇವು ಪ್ರಮುಖವಾಗಿ ನಮಗೆ ದಾರಿದೀಪವಾಗಿ ಕಾಣುತ್ತೆ ಅನ್ನೋದನ್ನು ನೋಡ್ಬೋದು ಆ ಮೂಲಕ ನಾವು ಮಾಡುವಂಥ ಕೆಲಸಕ್ಕೆ ಸೂಕ್ತ ರೀತಿಯ ಸಹಾಯವನ್ನು ಮಾಡ್ತಾ ಯಾಕಂದರೆ ನಾವು ಈಗ ಪ್ರಸ್ತುತ ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನವನ್ನು ಹೆಚ್ಚಾಗಿ ನಾವು ಬಳ್ಸ್ಕೊಳ್ಳೋದ್ರಿಂದ ಏನಾಗುತ್ತೆ ನಾವು ಮಾಡುವಂಥ ಕೆಲಸವನ್ನ ಸೃಜನಾತ್ಮಕವಾಗಿ ಮಾಡ್ಬೋದು ಮತ್ತು ಅತ್ಯಂತ ವೇಗವಾಗಿ ಮಾಡ್ಬೋದು ಅತ್ಯಂತ ಸುಂದರವಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ ಮೂಲಕ ನಮ್ಮ ಜೀವಿತಾವಧಿಯಲ್ಲಿ ತಂತ್ರಜ್ಞಾನ ಆಗಿರ್ಬೋದು ಮತ್ತು ಬಹುಮುಖ್ಯ ಬದಲಾವಣೆಗಳನ್ನು ತರೋದಕ್ಕೆ ಮತ್ತು ನಮ್ಮ ಒಂದು ಉದ್ಯೋಗದಲ್ಲಿ ಆಗಿರ್ಬೋದು ಖಾಸಗಿ ಜೀವನದಲ್ಲಿ ಈ ಒಂದು ತಂತ್ರಜ್ಞಾನ ಮತ್ತು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ನಾವಿಲ್ಲಿ